ನನ್ನ ನೆನಪಿನಲ್ಲಿ ಕಾಡುವ ದಿನಾಂಕಗಳೆಂದರೆ ಜನವರಿ ಒಂದು ಅಂದು ಹೊಸ ವರ್ಷ ಅಂಥೇಳಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದಾರೆ ಹಾಗಾಗಿ ಆ ದಿನಾಂಕ ನನಗೆ ಈಗ್ಲೂ ಕೂಡ ನೆನಪಿರುತ್ತೆ ಎರಡನೆಯದು ಜುಲೈ ನಾಲ್ಕು ಅದು ನನ್ನ ಹುಟ್ಟಿದ ದಿನ ಯಾವಾಗಲೂ ನನ್ನ ನೆನಪಿನ ಅಂಗಳದಲ್ಲಿ ಅದು ನೆನಪಿರುತ್ತೆ ಮೂರನೇದಾಗಿ ಆಗಶ್ಟ್ ಒಂಬತ್ತು ನಾನು ಕೆಲಸಕ್ಕೆ ಸೇರಿದ ಮತ್ತು ನನ್ನ ಕೆಲಸ ಖಾಯಂ ಆದ ದಿನ ಹಾಗಾಗಿ ಆಗಶ್ಟ್ ಒಂಬತ್ತು ನನ್ನ ನೆನಪಿನಲ್ಲಿ ಸದಾ ಇರುತ್ತೆ ಹಾಗೇ ಆಗಶ್ಟ್ ಹದಿನೈದು ಸ್ವತಂತ್ರ ದಿನಾಚರಣೆ ಪ್ರತೀ ವರ್ಷ ಸ್ವತಂತ್ರ ದಿನಾಚರಣೆಯ ದಿನ ಹೊಸ ಬಟ್ಟೆ ಗಳನ್ನು ಹಾಕಿಕೊಂಡು ನಾವು ಬಹಳ ವಿಜೃಂಭಣೆಯಿಂದ ಮತ್ತು ಸಂತೋಷದಿಂದ ಆಗಶ್ಟ್ ಹದಿನೈದನ್ನು ಆಚರಣೆ ಮಾಡುತ್ತೇವೆ ಇನ್ನು ಐದನೇದಾಗಿ ಸೆಪ್ಟೆಂಬರ್ ಹದಿನೆಂಟು ನನ್ನ ದೊಡ್ಡ ಮಗನ ಹುಟ್ಟಿದ ದಿನ ಅಂದು ವಿಷ್ಣುವರ್ಧನ್ ಉಪೇಂದ್ರ ಶ್ರುತಿ ಇನ್ನೂ ಮುಂತಾದ ದಿಗ್ಗಜರ ದಿನಾಚರಣೆ ಅಂದು ಹಾಗಾಗಿ ಅದು ಸೆಪ್ಟೆಂಬರ್ ಹದಿನೆಂಟು ನನ್ನ ನೆನಪಿನಲ್ಲಿರುವಂತಕ್ಕಂತಹ ಮತ್ತೊಂದು ದಿನಾಂಕ